ಹಲೋ ನಮಸ್ತೆ ಇದು ಉಡುಪಿ ಸಾಗರ್ ಹೋಟೆಲ್ಲಾ ನಾ ಅರ್ಷಿತಾ ಅಂತ ಹೊಸಕೋಟೆಯಿಂದ ಕಾಲ್ ಮಾಡ್ತಾಯಿದ್ದೀನಿ ನಾನು ಕಾಲ್ ಮಾಡಿದ್ದ ರೀಸನ್ ಏನೆಂದ್ರೆ ನಮ್ಮ ನಾನು ನಮಗೆ ನಿಮ್ಮ ಓಟೆಲಿಂದ ಊಟ ಬೇಕಾಗಿತ್ತು ಏಕೆಂದ್ರೆ ರಿಲೇಟಿವ್ಸ್ ಬರ್ತಾಯಿದ್ದಾರೆ ಸೊ ಮನೆಯಲ್ಲೇ ಒಂದು ಸ್ಮಾಲ್ ಪಾರ್ಟಿ ಇದೆ ಹಾಗಾಗಿ ಊಟಕ್ಕೆ ನಿಮ್ಮ ಹೋಟೆಲ್ನಲ್ಲೇ ಆರ್ಡರ್ ಕೊಡೋಣ ಅಂತ ಬಿಕಾಸ್ ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಲಾಸ್ಟ ಒಂದೆರ್ಡು ಮೂರು ಬಾರಿ ಟ್ರೈ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಓಟೆಲ್ನಲ್ಲೇ ಈ ಸರಿ ನಾನು ಆರ್ಡರ್ ಮಾಡ್ಬೇಕಂತ ಇದ್ದೀನಿ ನನಗೆ ಮೈಸೂರು ಪಾಕ್ ಸ್ವೀಟ್ ಇದು ಬೇಕೇ ಬೇಕು ಏಕೆಂದ್ರೆ ತುಂಬ ರೆನ್ ನಮ್ಮ ರಿಲೇಟಿವ್ಸ್ ಎಲ್ಲರು ಅದನ್ನ ಇಷ್ಟಪಡ್ತಾರೆ ಮತ್ತೆ ಪಲಾವು ಮತ್ತೆ ರಾಯ್ತ ಬೇಕು ಮತ್ತೆ ನಾರ್ಮಲ್ ಅನ್ನ ಸಾಂಬರು ಆರ್ ಅನ್ನ ರಸಮ್ ಯಾವುದಾದ್ರೂ ಓಕೆ ಇವಾಗ ಆಲ್ಮೋಸ್ಟ್ ಎಂಟು ಗಂಟೆಯಾಗಿದೆ ನನಗೇನಿಲ್ಲ ಅಂತ ಅಂದ್ರೂ ಒಂದು ಒಂಬತ್ತುವರೆ ಒಳಗಡೆ ತಂದ್ಕೊಟ್ರು ಪರವಾಗಿಲ್ಲ ಆರ್ ನೈನ್ಗೆ ಆಗುತ್ತೆ ಅಂದರು ಪರವಾಗಿಲ್ಲ ಬಿಕಾಸ್ ರಿಲೇಟಿವ್ಸ್ ವೇಟ್ ಮಾಡ್ತಾರೆ ನಾನು ನಿಮಗೆ ಎಲ್ಲ ಫುಡ್ಡೆಲ್ಲ ಬಂದಮೇಲೆ ನಾನು ನಿಮಗೆ ಫೋ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀನಿ ಇಲ್ಲ ಫೋನ್ ಪೇ ಅಲ್ಲೇ ಮಾಡ್ಕೊಡ್ತೀನಿ ಇದು ನನಗೆ ಎಷ್ಟೊತ್ಗಾಗುತ್ತೆ ಅಂತ ಹೇಳೋದಕ್ಕಾಗುತ್ತಾ ಎಷ್ಟೊತ್ತಿಗೆ ಬರೋದಕ್ಕಾಗುತ್ತೆ ಮತ್ತು ನಾನು ಹೇಳಿರೋ ಐಟಮ್ಸೆಲ್ಲ ನಿಮ್ಮ ಲಿಸ್ಟ್ನಲ್ಲಿದೆಯಾ ಇದ್ದರೆ ನನಗೆ ಕನ್ಫರ್ಮ್ ಮಾಡಿ ಇಲ್ಲಾಂದರೆ ನಾನು ಬೇರೆ ಥರ ಬೇರೆ ಯಾವ ಐಟಮ್ ಇದೆ ಅಂತ ನೀವು ಹೇಳಿದ್ರೆ ನಾನು ಅದ್ರ ಬೇಸ್ಡ್ ಆರ್ಡರ್ ಮಾಡ್ತೀನಿ ಬಟ್ ಸ್ವೀಟ್ ಮೈಸೂರು ಪಾಕ್ ನೀವು ಆ್ಯಡ್ ಮಾಡಲೇಬೇಕು ಬಟ್ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಬಿಕಾಸ್ ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಓಟೆಲಲ್ಲಿ ತುಂಬ ಅದು ತುಂಬ ಫೇಮಸ್ ಸ್ವೀಟಂತ ಮತ್ತೆ ಇನ್ನೊಂದೇನಂತ ಅಂದರೆ ನೆಕ್ಸ್ಟ್ ಮಂತಲ್ಲಿ ನನ್ನ ಬರ್ಡೇ ಇರೋದರಿಂದ ಮತ್ತೆ ತುಂಬ ರಿಲೇಟಿವ್ಸ್ ಬರ್ತಾರೆ ನಮ್ಮ ಮನೆಯಲ್ಲೇ ಒಂದು ಪಾರ್ಟಿ ಅರೇಂಜ್ ಮಾಡೋದರಿಂದ ನಿಮ್ಮ ಓಟೆಲ್ಗೆ ನಾವು ಕ್ಯಾಟರಿಂಗ್ ಹಾರ್ಡರ್ ಮಾಡ್ತೀವಿ ಸೊ ಆವಾಗೂ ಸಹ ನೀವೇ ಬರ್ಬಹುದು ಸೊ ಸ್ವಲ್ಪ ಫುಡ್ ಇವಾಗ ನಮಗೆ ಸ್ವಲ್ಪ ಟೇಸ್ಟಿಯಾಗಿರಲಿ ಎಲ್ಲರೂ ಮತ್ತೆ ಎಲ್ಲರೂ ಹೊಸಕೋಟೆಯಲ್ಲೇ ಇರೋದರಿಂದ ನಮ್ಮ ರಿಲೇಟಿವ್ಸ ಈ ಫುಡ್ ಅವರಿಗಿಷ್ಟ ಆದರೆ ಮತ್ತೆ ಅವರು ನೆಕ್ಸ್ಟ್ ಟೈಮ್ ನಿಮ್ಮ ಓಟೆಲ್ನಲ್ಲೇ ತೊಗೊಳ್ತಾರೆ ಸೊ ಇದನ್ನು ಸ್ವಲ್ಪ ಬೇಗ ನಮಗೆ ಡೆಲಿವರಿ ಮಾಡ್ಕೊಡಿ